ಹಾಂ ಹಲೋ ಹೇಳಿ ಮೇಡಮ್

ಹಾಂ ನಮ್ಮ ಹತ್ರ ಉತ್ತರ ಭಾರತದ ಕಡೆ ಹೋಗಲಿಕ್ಕೆ ಪ್ರವಾಸದ ಪ್ಯಾಕೇಜ್ ಇದ್ದಾವೆ ಮೇಡಮ್ ಅದರಲ್ಲಿ ಒಂದನೆಯದು ಒಬ್ಬರಿಗೆ ಹದಿನಾಲ್ಕು ಸಾವಿರ ಒಂದನೆಯ ಪ್ಯಾಕೇಜಲ್ಲಿ ಎರಡನೇ ಪ್ಯಾಕೇಜಲ್ಲಿ ಮೂವತ್ತೈದು ಸಾವಿರ ಅಂತಿದ್ದಾವೆ ನಿಮಗೆ ನಾವು ಆ ಕಡೆ ಉತ್ತರ ಭಾರತ ಅಂತಂದರೆ ಡೆಲ್ಲಿ ಗಯಾ ಆಮೇಲೆ ಕೇದಾರನಾಥ ಆಮೇಲೆ ಅಯೋಧ್ಯ ಈ ಒಂದು ನಾಲ್ಕೈದು ನಿಮಗೆ ಕ್ಷೇತ್ರಗಳನ್ನು ನಿಮಗೆ ತೋರಿಸ್ತೀವಿ ಮೇಡಮ್ ಇದು ಎರಡು ರಾತ್ರಿ ಒಂದು ಹಗಲಂತಿದೆ ಮೇಡಮ್ ಹಾಂ ಇವೆಲ್ಲ ನಿಮಗೆ ಕ್ಷೇತ್ರಗಳನ್ನು ನಿಮಗೆ ದರ್ಶನ ಮಾಡಿಸ್ತೀವಿ ಆಮೇಲೆ ತೋರಿಸ್ತೀವಿ ಮೇಡಮ್ ನಿಮಗೆಲ್ಲ ಹಾಂ ನಮ್ಮಲ್ಲಿ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆನ ನಾವಲ್ಲೇ ಮಾಡ್ತೇವೆ ಮೇಡಮ್ ಎಲ್ಲ ಅಲ್ಲೇ ದೊಡ್ದೊಡ್ಡ ಹೋಟೆಲ್ಗಳಿದ್ದಾವೆ ಮೇಡಮ್ ಅಲ್ಲೆಲ್ಲ ರೂ ಎಲ್ಲ ರೂಮ್ಸ್ ಇದ್ದಾವೆ ನಿಮಗೆ ಯಾವುದು ಬೇಕು ದೊಡ್ಡ ದೊಡ್ಡ ರೂಮಾ ಇಲ್ಲ ಚಿಕ್ಕದು ರೂಮ್ ನಿಮ್ಮ ಎಷ್ಟು ಜನ ಆಗ್ತೀರಾ ಅದರ ಮೇಲೆ ನಾವು ಅದನ್ನು ಹೇಳ್ತೀವಿ ಮೇಡಮ್ ನಿಮಗೆ ನೀವು ಎಂಟು ಜನ ಆಗ್ತಿರೋ ಇಬ್ಬರಾಗ್ತೀರೋ ಇಲ್ಲ ಹದಿನೈದು ಜನ ಆಗ್ತಿರೋ ಅದರ ಮೇಲೆ ನಿಮಗೆ ಯಾವುದು ಅಲ್ಲಿ ಬೇಕು ರೂಮ್ಸ್ ಎಂಥ ರೂಮ್ಸ್ ಬೇಕಾ ನಾವು ಅದಕ್ಕೇ ಹೇಳ್ತೀವಿ ಹಾಂ ಹೌದಾ ಮೇಡಮ್ ಹದಿನಾಲ್ಕು ಸಾವಿರದಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗೋದು ಅಲ್ಲಿ ನಿಮಗೆಲ್ಲ ಕ್ಷೇತ್ರಗಳನ್ನು ನಿಮಗೆ ತೋರಿಸೋದು ಮತ್ತು ಬೆಳಿಗ್ಗೆ ನಾಷ್ಟಾ ಮತ್ತು ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಆಮೇಲೆ ನಿಮಗೆ ಇಳ್ಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆ ರೂಮ್ಸ್ ಎಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ಮೇಡಮ್ ಇದೇ ಪ್ಯಾಕೇಜಲ್ಲಿ ಬರುತ್ತೆ ಈ ಹದಿನಾಲ್ಕು ಸಾವಿರ ಒಂದು ಅಮೌಂಟಲ್ಲಿ ಹಾಂ ಚೆನ್ನಾಗಿರುವಂಥ ಹೋಟೆಲ್ಲೇ ನಾವು ಅಲ್ಲಿ ನಿಮಗೆ ವ್ಯವಸ್ಥೆನ ಮಾಡ್ಸಿರ್ತೀವಿ ಮೇಡಮ್ ಬೇರೆದಂದರೆ ಇದರ ಅಂದರೆ ಇನ್ನೂ ಬೇರೆ ಬೇರೆ ಕ್ಷೇತ್ರ ನೋಡಬೇಕೆಂತೆಂದರೆ ಇಲ್ಲಿ ಇದರಲ್ಲಿ ಎಂಟು ಕ್ಷೇತ್ರ ನೋಡ್ತೀರಿ ಅದರಲ್ಲಿ ಈಗ ಇನ್ನೊಂದು ಪ್ಯಾಕೇಜ್ ಇದೆ ಮೇಡಮ್ ಅದರಲ್ಲಿ ಹದಿನಾರು ಕ್ಷೇತ್ರಗಳನ್ನು ನೋಡ್ತೀರಿ ಅದು ಒಂದು ಮೂವತ್ತೈದು ಸಾವಿರ ಆಗತ್ತೆ ಮೇಡಮ್ ಒಬ್ಬರಿಗೆ ಒಬ್ಬರಿಗೆ ಮೂವತ್ತೈದು ಸಾವಿರ ಅದರಲ್ಲಿನೂ ನಿಮಗೆ ಟಿಫಿನ್ ಬೆಳಿಗ್ಗೆ ನಾಷ್ಟಾ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಕೂಡು ಆ ಒಂದೇ ಪ್ಯಾಕೇಜಲ್ಲಿ ಬರುತ್ತೆ ಮೇಡಮ್ ಅದು ಹದಿನಾಲ್ಕು ದಿನದ್ದು ಮೇಡಮ್ ಮೂವತ್ತೈದು ಸಾವಿರ ಮೇಡಮ್ ಹಾಂ ಒಬ್ಬರಿಗೆ ಇದು ಹದಿನಾಲ್ಕು ದಿನದ್ದು ಮೇಡಮ್ ಒಂದು ಹತ್ತು ಹನ್ನೆರಡು ಪ್ಲೇಸ್ ತೋರಿಸ್ತೀವಿ ಮೇಡಮ್ ಒಂದು ಕ್ಷೇತ್ರಗಳನ್ನು ಒಂದು ಹತ್ತು ಹನ್ನೆರಡು ಕ್ಷೇತ್ರಗಳನ್ನು ತೋರಿಸ್ತೀವಿ ಎಲ್ಲ ಒಂದೊಂದು ಕ್ಷೇತ್ರದಾಗ ನಿಮಗೊಂದು ಮೂರು ತಾಸು ಅಷ್ಟೊಂದು ವೇಳೆ ಬೇ ಬೇಕಾಗುತ್ತೆ ನೋಡೋದಕ್ಕೆ ಅದಕ್ಕಾಗಿ ಅದು ಹೆಚ್ಚಿನ ದಿನಗಳು ಏನು ಹೋಗ್ತವೆ ಅಭಿನಂದನೆಗಳು